ಹಾಂ ಸರ್ ಹೇಳಿ ಯಾವತ್ತು ಸರ್ ಹ್ಞೂ ಸರ್ ಇದು ಯಾವಾಗ ಬೇಕಿತ್ತು ಸರ್ ನಿಮಗೆ ಅದೇ ಹಾಂ ಸರ್ ಒಂದು ಮ್ ಹೂವು ಭಾಳ ರೇಟಿದಾವೆ ಸರ್ ಅಲ್ಲಿ ಭಾಳ ಹೂವುಗಳೆಲ್ಲ ಮಲ್ಲಿಗೆ ಹೂವೆಲ್ಲ ಆಗಿರ್ಬೋದು ಭಾಳ ರೇಟಿದ್ದಾವೆ ಸರ್ ಅವು ಓಲ್ಸೇಲ್ ಅದೇ ಸರ್ ಓಲ್ಸೇಲಲ್ಲೆ ಆದರೆ ಅದೇ ರೇಟೆ ಸರ್ ಹೋಲ್ಸೆಲಿಕ್ಕಿಂತ ಒಂದು ಹತ್ತಿಪ್ಪತ್ತು ರೂಪಾಯಿ ಕಮ್ಮಿ ಬೀಳ್ಬೋದು ಅಷ್ಟೆ ಹಾಂ ಸರ್ ಒಂದು ಅದೇ ಒಂದು ಹೂವೇ ಒಂದು ಎಷ್ಟು ಸಾ ಒನ್ ಫಿಫ್ಟಿ ಏನೋ ಬೀಳುತ್ತೆ ನೂರಾ ಐವತ್ತು ರೂಪಾಯಿ ಹಂಗೆ ಬೀಳುತ್ತದೆ ಸಾ ಪ್ಯಾಕೇಜು ಬರುತ್ತೆ ಸರ್ ಪ್ಯಾಕೇಜು ಬರೋದು ಕೆ ಜಿ ಲೆಕ್ಕನೇ ಬರುತ್ತೆ ನಿಮಗೆ ಏನಕ್ಕೆ ಬೇಕಾಗಿರೋದು ಹೂವು ಹಾಂ ಸರ್ ಮಾಡ್ಸಿ ಕೊಡೋಣಾಂತೆ ಸರ್ ಅದನ್ನ ನಿಮ್ಗೆ ಯಾವ್ಯಾವ ಹೂವು ಬೇಕು ಅಂತ ಗೊತ್ತಾ ಹೇಳಿದರೆ ನಾವು ಅದನ್ನ ಇದು ಮಾಡ್ತಿದ್ದೆವು ಸಾರ್

ಸರಿ ಸರ್ ಯಾವ್ದು ಯಾವುದು ಏನಾದರೂ ಸರ್ ನಾನು ನಿಮಗೆ ರೇಟ್ ಅದೇ ಒಂದು ರೇಟ್ ಫಿಕ್ಸ್ ಮಾಡ್ತೀನಿ ಹೇಳ್ತೀನ್ ಸಾರ್ ರೇಟ್ ಫಿಕ್ಸ್ ಮಾಡಿ ಹ್ಞಾ ಹಾಂ ಓಕೆ ಸರ್ ಹ್ಞೂ ಓಕೆ ಸರ್ ಓಕೆ